ನಮ್ಮ ಹಳ್ಳಿಗಳಲ್ಲಿ ಯಾರಿಗಾದರು ಅಸ್ಥಿಭಂಗ ಅಂದರೆ ಮೂಳೆ ಮುರಿತ ಉಂಟಾದರೆ ಫಸ್ಟು ಏನು ಮಾಡ್ತಾರೆ ಅವರು ಚೇತರ್ಸ್ಕೊಳ್ಳೋದಕ್ಕೆ ಅಂತ ಅಂದರೆ ಫಸ್ಟು ಅವರು ಪ್ರಥಮ ಚಿಕಿತ್ಸೆಯನ್ನು ಮಾಡ್ತಾರೆ ಹೇಗೆ ಅಂತಂದರೆ ಅವರು ಆ ಮೂಳೆ ಮುರಿದಿರುವಂತ ಜಾಗವನ್ನು ಮೊದಲು ಒಂದು ಬಟ್ಟೆಯನ್ನು ತೆಗೆದುಕೊಂಡು ಹಸಿಬಟ್ಟೆಯಿಂದ ನೀರಿನಿಂದ ಅದನ್ನು ನ ಒರೆಸಿ ನೀಟಾಗಿ ಸ್ವಚ್ಛಗೊಳಿಸಿ ನೋವನ್ನು ತಿಂದಿರುವಂತ ವ್ಯಕ್ತಿಗೆ ಏನಾದರೂ ಹಚ್ಚಿ ಸಮಾಧಾನಪಡಿಸಿ ನಂತರ ಅವರು ಏನು ಮಾಡ್ತಾರೆ ಅಂತಂದರೆ ಒಂದು ಕೋಲು ಅಥವಾ ದಬ್ಬೆ ಸ್ಥಿರವಾಗಿರುವಂತಹ ಒಂದು ದಬ್ಬೆಯನ್ನು ತೆಗೆದುಕೊಂಡು ಅಥವಾ ಎರಡು ದಬ್ಬೆಗಳನ್ನು ತೆಗೆದುಕೊಂಡು ಆ ಮೂಳೆ ಮುರಿದಿರುವಂತಹ ಜಾಗಕ್ಕೆ ಅದನ್ನು ಜೋಡಿಸಿಬಿಟ್ಟು ಅದರಿಂದ ಒಂದು ಬಟ್ಟೆ ಅಥವಾ ಹಗ್ಗದಿಂದ ಅದನ್ನು ಅಲುಗಾಡದೇ ಇರುವಂತಹ ರೀತಿಯಲ್ಲಿ ಅದನ್ನು ಕಟ್ತಾರೆ ಕಟ್ಟಿದಾಗ ಮೂಳೆ ಚಿಕ್ಕ ಮೂಳೆ ಮುರಿತ ಉಂಟಾಗಿದ್ದರೆ ಅದು ಸ್ವಲ್ಪ ದಿನಗಳಲ್ಲಿ ವಾಸಿ ಆಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಏನಾದ್ರೂ ಮೂಳೆ ಮುರಿತ ಉಂಟಾಗಿದ್ದರೆ ಅವರನ್ನು ಇಷ್ಟು ಮಾಡಿಬಿಟ್ಟು ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತರೆ ಈ ಚಿಕಿತ್ಸೆ ಮಾಡೋದರಿಂದ ಮುರಿದೋಗಿರುವಂತಹ ಆ ಮೂಳೆ ಕೂಡ್ಕೊಳ್ಳೊ ಕೂಡ್ಕೊಳ್ಳುತ್ತೆ ಅಂತ ಒಂದು ಅವರ ನಂಬಿಕೆ ಆಗಿರುತ್ತೆ ಅದಕ್ಕೋಸ್ಕರ ಅವರು ಈ ಚಿಕಿತ್ಸೆಯನ್ನು ಅವರು ಮಾಡ್ತಾರೆ